ಈ ಗ್ರಾಮದಲ್ಲಿ ಅಥವಾ ಹಳ್ಳಿಗಳಲ್ಲಿ ಮೊದಲ ವೃತ್ತಿ ಅಂದರೆ ಅಥವಾ ವೃತ್ತಿಯ ವಿಧಾನವೆಂದರೆ ಅಥವಾ ಜೀವನ ವಿಧಾನವೆಂದರೂ ತಪ್ಪಾಗಲಿಕ್ಕಿಲ್ಲ ಅದು ಕೃಷಿ ಕೃಷಿಯನ್ನು ಅವರು ಅದರ ವೃತ್ತಿಯಾಗಿ ಬಳಸುತ್ತಿದ್ದಾರೆ ಅವರ ಜೀವನಕ್ಕೆ ನಡೆಸಬೇಕಾದ ನಡೆಸಲು ಮುಖ್ಯವಾದ ವೃತ್ತಿಯಂದರೆ ಅದು ಕೃಷಿ ಕೃಷಿ ಆ ಕೃಷಿಯನ್ನು ಅವರು ಪಾರಂಪರಿಕವಾಗಿ ಅವ್ರ ಅಜ್ಜ ತಾತ ಅವರಿಂದ ಬೆಳೆಸುತ್ತಾ ಬಂದಿದ್ದಾರೆ ಸೊ ಹಂಗಾಗಿ ಅದು ಅದು ಅವರ ವೃತ್ತಿಯಾಗಿ ಬೆಳ್ದು ನಿಂತಿದೆ ಯುವಜನತೆಯು ಕೂಡ ಅದರಲ್ಲಿ ಪಾಲ್ಗೊಳ್ಳುತ್ತಿರುವುದು ಒಂದು ಸು ಒಳ್ಳೆಯ ಸುದ್ದಿ ಒಳ್ಳೆಯ ಸುದ್ದಿ ಹಾಗಾಗಿ ಅದರ ಅನೇಕವಾದಂತಹ ಸೌಲಭ್ಯಗಳನ್ನು ಬಳಸಿಕೊಂಡು ನಮ್ಮ ಬಳಸಿಕೊಂಡು ವೃತ್ತಿಯನ್ನು ಮಾಡುತ್ತಿರುವುದು ಒಂಥರ ಅದು ಒಂಥರ ವೃತ್ತಿಯನ್ನು ಮಾಡುತ್ತಿರುವುದು ಕೃಷಿಯ ಒಂಥರ ಒಳ್ಳೆಯ ಸುದ್ದಿ ಹಾಗೇ ಯುವಜನರು ಬಳಸುತ್ತಿರುವ ಕೃಷಿಯ ಆಧುನಿಕ ವಿಧಾನಗಳೆಂದರೆ ಆಧುನಿಕ ವಿಧಾನಗಳು ಅಂತ ಅಂತ ಬಂದರೆ ನಮ್ಮ ಕ್ ಮಣ್ಣಿನ ಪರೀಕ್ಷೆ ಮಾಡಿಸುವುದು ಅದರಿಂದ ಅದರ ಕ್ಯಾ ಅದಕ್ಕೆ ಬೇಕಾದಂತಹ ಅದಕ್ಕೆ ಅದಕ್ಕೆ ಬೇಕಾದಂತಹ ಪೋಕ್ಷ್ ಪೋಷಕಾಂಶಗಳನ್ನು ಆ ಮಣ್ಣಿಗೆ ಒದಗಿಸುವುದು ಅದರ ಜೊತೆಗೆ ಇಲ್ಲಿ ಯಾಂತ್ರಿಕ ಯಂತ್ರೋಪಕರಣ ಯಾಂತ್ರಿಕ ಯಾವ್ಯಾವ ಯಂತ್ರಗಳಿದ್ದಾವೆ ಆ ಯಂತ್ರಗಳನ್ನು ಬಳಸ್ಬೋದು ಬೀಜಗಳನ್ನು ಬಿತ್ತೋಕ್ಕೆ ಯಂತ್ರ ಬಳಸ್ಬೋದು ಅಥವಾ ಕಸ ಕಳೆಗಳನ್ನು ತೆಗೆಯೋದಕ್ಕೆ ಯಂತ್ರಗಳನ್ನು ಬಳಸ್ಬೋದು ಹಾಗೇ ಅದನ್ನು ಕಟಾವು ಮಾಡುವುದಕ್ಕೆ ಯಂತ್ರಗಳನ್ನು ಬಳಸ್ಬೋದು ಇವೆಲ್ಲ ಆಧುನಿಕ ಪದ್ಧತಿಗಳು ಆಧುನಿಕ ವಿಧಾನಗಳನ್ನು ಈಗಿನ ಕೃಷಿಯಲ್ಲಿ ಅದು ಬಳಸುತ್ತಿದ್ದಾರೆ ಅದೇ ರೀ ಅದೇ ರೀತಿಯಾಗಿ ನಾವು ಸಿಂಪಡಿಸಲು ಕೂಡ ಅನೇಕವಾದಂತಹ ಆಧುನಿಕ ವಿಧಾನಗಳನ್ನು ಹಾಗು ಕೀಟ ರೋಗಗಳಿಂದ ಮುಕ್ತಿಗೊಳ್ಳಲು ಕೂಡ ಅಥವಾ ಕೀಟ ಮತ್ತು ರೋಗಗಳನ್ನು ದೂರವಿಡಲು ಸಹ ಅನೇಕ ರೀತಿಯಾದಂತಹ ಆಧುನಿಕ ವಿಧಾನಗಳನ್ನು ಕೂಡ ಬಳಸುತ್ತಿದ್ದಾರೆ ಕೆಲವೊಂದು ಸೆಕ್ಸ್ ಬಲೆಗಳನ್ನು ಉಪ್ಯೋಗಿಸುವುದರ ಮೂಲಕ ಅಥವಾ ಅದರ ಕ್ಲೀ ಅದನ್ನು ಸ್ವಚ್ಛವಾಗಿಡುವುದರ ಮೂಲಕ ಆ ಫೀಲ್ಡನ್ನು ಅಥವಾ ಅನೇಕ ಸ್ ಇದು ಒಂದು ಒಳ್ಳೆಯ ರೀತಿಯ ಬೀಜಗಳನ್ನು ತಂದು ಬಿತ್ತುವ ಮೂಲಕ ಅನೇಕ ರೀತಿಯಾದಂತಹ ಆಧುನಿಕ ವಿಧಾನಗಳನ್ನು ಈಗಿನ ಜನರು ಯುವ ಜನರು ಬಳಸುತ್ತಿರುತ್ತಾರೆ ಬಳಸುತ್ತಾರೆ